ಹಲೋ ಹಲೋ ಹಾಂ ಹೌದು ರೀ

ಹ್ಞೂ ಹ್ಞೂ ಹ್ಞೂ ಹ್ಞೂ ಯಾವ ಥರದ್ದು ಬೇಕು ಬೇಕಿತ್ತು ನಿಮಗೆ

ಎಷ್ಟು ದಿವಸದ್ದು ನಿಮ್ಮ ಪ್ರಾಜೆಕ್ಟೂ ಒಂದು ತಿಂಗ್ಳಲ್ಲಿ ಪ್ರಾಜೆಕ್ಟು ಹಾಂ ನಮ್ಮದು ಅದೇ ಅದೇ ಅದೇ ಹೇಳ್ತಿ ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ ನಮ್ಮದು ಒನ್ ಡೇಗೆ ಫೈವ್ ಅಂಡ್ರೆಡ್ ರುಪಿಸ್ ಆಗ್ತೈತೆ ಒನ್ ಡೇಗೆ ಫೈವ್ ಅಂಡ್ರೆಡ್ ರುಪಿಸ್ ಹಾಂ ಒಂದು ದಿವ್ಸಕ್ಕೆ ಐನೂರು ರೂಪಾಯಿ ಆಗ್ತೈತೆ ಬಟ್ಟ ನೀವು ಒಂದು ತಿಂಗ್ಳ ತನಕ ತಗೊಂಡು ಒಂದು ಹಂಡ್ರೆಡ್ ರುಪಿಸ್ ಮೈನಸ್ ಮಾಡ್ತೀವಿ ಸೊ ಫೋರ್ ಅಂಡ್ರೆಡ್ ರುಪಿಸ್ ಪರ್ ಡೇ ಸೊ ಮಂತ್ಲೀ ಹನ್ನೆರಡು ಸಾವಿರ ಒಂದು ತಿಂಗ್ಳಿಗೆ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಆಗ್ತೈತೆ ಹನ್ನೆರಡು ಸಾವಿರ ರೂಪಾಯಿ ಇರ್ತದೆ ಆಮೇಲೆ ನಾವು ಫಸ್ಟ್ ಕೊಡೋ ಹೊತ್ನ್ಯಾಗ ಹೆಂಗೆ ಕೊಟ್ಟಿರ್ತೀವಿ ನೀವು ವಾಪಸ್ ಕೊಡ್ಬೇಕಾರೆ ಅದೇ ಅದೇ ಕಂಡೀಷನಲ್ಲೇ ಕೊಡ್ಬೇಕು ನಮ್ಗೆ ವೈಕಲ್ಲು ಅದರಲ್ಲಿ ಏನೂ ಏನೂ ಸ್ಪೇರ್ಸೂ ಡ್ಯಾಮೇಜೂ ಏನೂ ಬರಬಾರ್ದು ಬಂದರೆ ಅದನ್ನೆಲ್ಲ ನೀವು ಕಾಸ್ಟ್ ತಂದ್ಕೊಟ್ಟು ಹೋಗ್ಬೇಕು

ಹಾಂ ನಿಮಗೆ ಹಾಂ ಡಾಕುಮೆಂಟ್ಸ್ ನೀವು ನೀನು ಡಾಕುಮಂಟೇಷನ್ ನಮ್ಮ ಹತ್ರ ಇರ್ತೈತೆ ನಿಮ್ಮದು ಡಿ ಎಲ್ ಎ ಇದೆಯಾ ನಿಮ್ಮದು ಡ್ರೈವಿಂಗ್ ಲೈಸನ್ಸ್ ಹಾಂ ಹಾಂ ಹಂಗಂದ್ರೆ ನಿಮ್ಮ ಡ್ರೈವಿಂಗ್ ಲೈಸನ್ಸೂ ನಿಮ್ಮ ಆಧಾರ್ ಕಾರ್ಡು ಇವು ಎರಡನ್ನೂ ತೊಗೊಂಬನ್ರಿ ಅಂದರೆ ನಿಮ್ಗೆ ನಾವು ಅವನ್ನೆಲ್ಲ ಫಾರ್ಮ್ ಫಿಲಪ್ ಮಾಡಿಕೊಂಡು ನಿಮ್ಗೊಂದು ಕೆಲವೊಂದಿಷ್ಟು ಇಲ್ಲೆಲ್ಲ ಡಾಕ್ಯುಮಂಟೇಷನ್ ಮಾಡೋ ಟೈಮ್ ಏನು ಇರ್ತದೋ ಅದನ್ನೆಲ್ಲ ಹೇಳ್ತೀವಿ ನಮ್ಮ ರೂಲ್ಸ್ ಆ್ಯಂಡ್ ರೆಗುಲೇಷನ್ಸು ಆ ಪ್ರಕಾರ ಬಂದು ಅದನ್ನೆಲ್ಲ ತುಂಬಿ ಕೊಟ್ಟು ನೀವು ತಗೊಂಡು ಹೋಗ್ಬೋದು ಹ್ಞೂ ಮತ್ತು ಈಗ ಅದನ್ನೇ ಹೇಳಿದೆನಲ್ಲ ನಿಮಗೆ ನಿಮ್ಗೆ ಒಂದು ದಿವಸಕ್ಕೆ ನಾವು ಪರ್ ಡೇ ಒನ್ ಡೇ ಟು ಡೇ ಆದರೆ ಫೈವ್ ಅಂಡ್ರೆಡ್ ರುಪಿಸ್ ಪರ್ ಡೇ ಕೊಡ್ತೀವಿ ಬಟ್ ನಿಮಗೋಸ್ಕರ ಒನ್ ಮಂತ್ ಹೇಳ್ತೀರಲ್ಲ ಅದಕ್ಕೆ ಫೋರ್ ಹಂಡ್ರೆಡ್ ರುಪಿಸೂ ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡೀವಿ ಅಂತ ಹೇಳಿದ್ದು ನಿಮಗೆ ಒಂದೇ ನೂರು ರೂಪಾಯಿ ಅಂತಂದರೂ ತಿಂಗ್ಳಿಗೆ ಮೂರು ಸಾವಿರ ಆಯ್ತಲ್ಲ ರೀ ಕಡಿಮೆ ಇಲ್ಲ ಇಲ್ಲ ರಿ ನಮಗೆ ಅಂತಂದರೆ ಇವತ್ತು ವೈಕಲ್ಲೂ ಯಾವುದೂ ಒಂದು ಲಕ್ಷ ಒಳಗೆ ವೈಕಲ್ ಬೀಳಂಗಿಲ್ಲ ರೀ ನೀವು ಅದನ್ನು ನಾವು ಕೊಡ್ತೀವಿ ಅಂತಂದ್ರೂ ಇನ್ನೊಂದು ಮತ್ತು ಮೇಯ್ನ್ಟೆನೆನ್ಸ್ ಇಟ್ಟಿರ್ತೀವಿ ಮತ್ತು ಅದರದು ಮೇಯ್ನ್ಟೆನೆನ್ಸೂ ಆಗ್ತಾವೆ ನೀವು ಎಲ್ಲ ಹೋಗಿ ಬಂದ ಮೇಲೆ ಒಂದು ತಿಂಗಳು ಬಂದು ಕೊಟ್ಟು ಹೋತ್ ಕೊಟ್ಟು ಹೋದ ಮೇಲೆ ನಮ್ಮ ಕಂಡೀಷನಿಗೆ ನೀವು ಕೊಡ್ತೀರಿ ಬಟ್ ಕೆಲವೊಂದಿಷ್ಟು ಆಯ್ಲು ಇರ್ತೈತೆ ಏನು ಸಣ್ಣ ಪುಟ್ಟ ಸವ್ಕಳಿ ಇರ್ತವೆ ಟಯರ್ ಸವ್ಕಳಿ ಇರ್ತೈತೆ

ಹಾಂ ಓಕೆ ಓಕೆ ಓ